ಭಾರತದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ನೊಡ್ಲೇಬೇಕಾದ ಕೆಲವೊಂದು ಪ್ರಮುಕ ಸ್ಥಳಗಳು ಯಾವುವು ಅಂದ್ರೆ ಈ ತಾಜ್ಮಹಲ್ ಆಗಿರ್ಬೌದು ಕುತುಬ್ಬಿನಾರ್ ಆಗಿರ್ಬೋದು ಕೆಂಪು ಕೋಟೆ ಆಗಿರ್ಬೋದು ಬೆಳ್ಗೊಳ ಗೊಮ್ಟೇಶ್ವರ ಆಗಿರ್ಬೋದು ಧರ್ಮಸ್ಥಳ ಶೃಂಗೇರಿ ಹೊರ್ನಾಡು ಇನ್ನು ತುಂಬ ಪ್ರಮುಖವಾದ ಸ್ಥಳಗಳನ್ನ ನಾವು ಭಾರತದಲ್ಲಿ ನೋಡ್ಬೌದು ಹಾಗಾಗಿ ತದ್ನಂತರ ನಮ್ಮ ರಾಜ್ಯದಲ್ಲೀ ತುಂಬಾ ಮುಖ್ಯವಾದ ಸ್ಥಳ ಅಂದರೆ ಹ ಹಂಪಿ ಅದು ನಮ್ಮ ರಾಜ್ ನಮ್ಮ ಒಂದು ಜಿಲ್ಲೆಗೆ ಮತ್ತು ತಾಲೂಕಿಗೆ ತುಂಬ ಹತ್ತಿರವಾದ ಪ್ರದೇಶವಾಗಿದೆ ಸೋ ಅದ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಈ ಒಂದು ಯಾಕೆ ಮತ್ತೆ ಯಾವುವು ಅನ್ನೋದಕ್ಕೆ ನಾನು ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಹರಿಯರ ಬುಕ್ಕ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನ ತುಂಬ ವೈವಿಧ್ಯಮಯವಾಗಿ ನೋಡ್ಬೌದು ಕಲೆ ಶಿಲ್ಪ ಕಲೆಯಾಗಿರ್ಬೋದು ಅಲ್ಲಿನ ಒಂದು ದೇವಸ್ಥಾನಗಳಾಗಿರ್ಬೋದು ನಗರಗಳಾಗಿರ್ಬೋದು ಮನೆಗಳಾಗಿರ್ಬೋದು ಅಲ್ಲಿಗಾರ ವಾಸ ಸ್ಥಳಗಳಾಗಿರ್ಬೋದು ಆಗಿನ ಒನ್ ಕಾಲದಲ್ಲಿ ನಮ್ಮ ವಿಜಯನಗರ ನೈನ್ಟೀಂತ್ ಸೆಂಚುರಿಲಿ ಎಸ್ಟಾಬ್ಲಿಷ್ ಆಗಿದೆ ಆ ಒಂದು ಕಾಲದಲ್ಲಿ ಬಂಗಾರ್ಗಳನ್ನು ವಜ್ರ ವೈಡೂರ್ಯಗಳನ್ನು ಸೀರಲ್ಲಿ ಅಳಿತಕ್ಕಂಥದ್ದು ರಾಜಬೀದಿಯಲ್ಲಿ ಬರ್ತಕ್ಕಂಥದ್ದು ಈ ವೇಶ್ಯವಾಟಿಕೆಯನ್ನು ಮಾಡ್ತಕ್ಕಂಥದ್ದು ಅದರಿಂದಲೇ ಆದಾಯಗಳನ್ನ ಮ ಪಡಿತಕ್ಕಂಥ ಮಾರ್ಕೆಟ್ ಮಾರ್ ಅಂದರೆ ಮಾರುಕಟ್ಟೆಗಳಾಗಿರ್ಬೋದು ತುಂಬಾ ವಿವಿಧ ರೀತಿಯಲ್ಲಿ ನಾವು ಅಲ್ಲಿ ಜೀವನ ಶೈಲಿಗಳನ್ನು ನೋಡ್ಬೌದು ಅಲ್ಲಿನವನ್ನು ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಾದರೆ ವಿರುಪಾಕ್ಷ ದೇವಸ್ಥಾನ ಎದ್ರುಗಡೆ ಬಸಣ ಕಡ್ಲೆಗಾಯ್ ಗಣೇಶ ಸಾಸ್ವೆ ಗಣೇಶ ಒಂದು ಮತ್ತು ಈ ಕಲ್ಲಿನ ತೇರು ಮತ್ತು ಈ ಮ್ಯೂಸಿಕ್ಕು ಸ್ಟೋನ್ಸ್ ಈ ಸಂಗೀತ ಕಲ್ಗಳು ಸಂಗೀತವನ್ನೇ ಆವರ್ಸಿಕ್ಕಂಥ ಕಲ್ಗಳು ನಮ್ಮ ಹಂಪಿಯಲ್ಲಿ ನೋಡ್ಬೌದು ಹಂಪಿ ಸುಮಾರು ವಿಚಾರಗಳಲ್ಲಿ ನಾವು ಒಂದಾಗೋದನ್ನು ನೋಡ್ಬೌದು ಹಂಪಿ ನಾವು ಎಲ್ಲಿ ಕಾಣ್ಬರ್ತತೆ ಅಂತಂದರೆ ವಿಜಯನಗರ ಜಿಲ್ಲೆ ಹೊಸ್ಪೇಟೆ ತಾಲೂಕು ಅಲ್ಲಿ ಒಂದು ಆ ಭಾಗದಲ್ಲಿ ಕಂಡ್ಬರ್ತತಿ ಹಂಪಿಯಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವ ಅಂತ್ಹೇಳಿ ಮಾಡ್ತದು ಮಾಡ್ ಮಾಡದ್ದು ತುಂಬಾ ಅದ್ದೂರಿಯಾಗಿ ಇರ್ತಕ್ಕಂಥದ್ದು ಮತ್ತು ವಿರುಪಾಕ್ಷೇಶ್ವರ ದೇವ ದೇವರು ಅವರ ಒಂದು ವರ್ಷಕ್ಕೊಮ್ಮೆ ಈ ರಥೋತ್ಸವವನ್ನು ನೋಡಲ್ಲಿಕ್ಕೆ ತುಂಬಾ ಜನ ಸಾಗರ ಕಂಡ್ಬರ್ತಕ್ಕಂಥದ್ದು ವಿದೇಶಿ ಪ್ರವಾಸಿಗರು ನಮ್ಮ ಹಂಪಿಗೆ ಭೇಟಿ ನೀಡ್ತಕ್ಕಂಥದ್ದು ಬೇರೆ ಬೇರೆ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ನಮ್ಮ ಒಂದು ಹಂಪಿಗೆ ಜನ ಭೇಟಿ ನೀಡ್ತಕ್ಕಂಥದ್ದು ಪ್ರವಾಸಿಗರು ಆಮೇಲೆ ನೋಡ್ದಾಗ ಅದರೂ ಒಂದು ಒಂದೊಂದು ಒಂದೊಂದು ಕಲ್ಲುಗಳು ಒಂದೊಂದು ರೀತಿಯ ಇತಿಹಾಸಗಳನ್ನು ತಿಳ್ಸ್ತಕ್ಕಂಥದ್ದು ರಾಜಬೀದಿಯಲ್ಲಿ ಮತ್ತು ಈ ಮಹನವ್ ಮಹಾನವಿದಿಬ್ಬ ಅಂತ್ಹೇಳಿ ನಾವು ನೋಡ್ಬೌದು ಅಲ್ಲಿ ಆಗಿನ ಒಂದು ಕಾಲಘಟ್ಟದಲ್ಲಿ ಈ ಬನ್ನಿ ಕೊಡೋವ್ ಹಬ್ಬವನ್ನ ನಾವು ಅಲ್ಲಿ ಪ್ರಮುಖವಾಗಿ ಅಲ್ಲಿ ತುಂಬಾ ವೈವಿಧ್ಯವಯವಾಗಿ ವಿಶಿಷ್ಟವಾಗಿ ಆಚರ್ಸ್ತಕ್ಕಂಥದ್ದನ್ನು ನಾವು ನೋಡ್ಬೌದು ಸೋ ಅದೇ ರೀತಿಯಾಗಿ ನಾವು ಈ ಆನೆ ಸಾಲು ಒಂಟೆ ಸಾಲುಗಳನ್ನು ನೋಡ್ಬೌದು ಹಂಪೀಲಿ ಮತ್ತು ಈ ಆನೆ ಪಡೆಗಳನ್ನ ಮತ್ತು ಒಂಟೆ ಪಡೆಗಳನ್ನು ನೋಡ್ಬೌದು ಮತ್ತು ಈ ಆನೆಗಳನ್ನು ಕಟ್ಲಿಕ್ಕೆ ಕಟ್ಲಿಕ್ಕೆ ಮಾಡಿರ್ತಕ್ಕಂಥ ಸ್ಥಳಗಳನ್ನು ಕಟ್ಟಡಗಳನ್ನು ಒಂಟೆಗಳನ್ನು ಬಳಸ್ತಕ್ಕಂಥ ಕಟ್ಟಡಗಳನ್ನು ಒಂದು ವಾಸ್ ವಾಸ ಮಾಡಲ್ಲಿಕ್ಕೆ ಮಾಡಿರ್ತಕ್ಕಂಥ ಕಟ್ಟಡಗಳನ್ನು ಈಗ್ನೂ ನಾವು ಪೂರ್ತಿ ಪ್ರಮಾಣದಲ್ಲಿ ಉತ್ತಮ ಶಕ್ತಿಯನ್ನು ಒಂದಿದೆ ಹಂಪಿ ಎಲ್ಲಾ ರೀತಿಯಲ್ಲಿ ಕರ್ನಾಟಕದಲ್ಲಿ ಅಂತ ಅದು ಒಂದೇ ಅಲ್ಲ ಭಾರತದಲ್ಲೇ ಒಂದು ವಿಭಿನ್ನವಾದ ಇತಿಹಾಸವನ್ನ ಒಂದಿರ್ತಕ್ಕಂಥದ್ದು ನಮ್ಮ ಹಂಪಿಯಾಗಿದೆ ಸುಮಾರು ರಾಜರ್ಗಳಿಂದ ದಾಳಿ ಮಾ ಆಗಿರ್ತಕ್ಕಂಥದ್ದು ಎಲ್ಲ ದಾಳಿಗಳನ್ನು ಎದುರಿಸಿ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ನಗರ ಅಂತ ಕರೆಸಿಕೊಂಡ ನಮ್ಮ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಹಂಪಿ ಈ ಒಂದು ಸಾಮ್ರಾಜ್ಯ ಸುಮಾರು ರಾಜ್ಯ ರಾಜ್ಯ ಮನೆತಗಳನ್ನು ಸೋಲಿಸಿ ತನ್ನದೇ ಆದಂತಕ್ಕಂಥ ಸು ಶಾ ಸಾಮ್ರಾಜ್ಯ ವಿಸ್ತರಣೆಯನ್ನು ಹೊಂದಿದೆ ಕೊನೆಯ ಕಾಲಘಟ್ಟದಲ್ಲಿ ನಾವು ನೋಡೊವುದಾದರೆ ಈ ಮೊಘಲ್ ಸಾಮ್ರಾಜ್ಯದಿಂದ ನಮ್ಮ ಒಂದು ಹಂಪಿ ಅವನತಿಗೆ ಒಂದಿದೆ ಅಂತ ನಾವು ನೋಡ್ಬೌದು ಹಂಪಿ ಅವನತಿ ಹೊಂದಿದ ನಂತರ ಸುಮಾರು ವಿಗ್ರಹಗಳನ್ನು ನಾಶ ಮಾಡಿದ್ದಾರೆ ಆ ಒಂದು ಹ್ಯುದ್ದಲ್ಲಿ ಸುಮಾರು ನಾಶ ವಿಗ್ರಹಗಳಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಜನ ಜನ ಸಾಮಾರ್ಯರನ್ನಾಗಿರ್ಬೌದು ಸುಮಾರು ರೀತಿಯಲ್ಲಿ ಹಾನಿ ಮಾಡಿ ಸಾವು ಸಾವು ನೋವುಗಳನ್ನು ನಾವು ನೋಡ್ಬೌದು ತದನಂತರ ನಾವು ಈ ಒಂದು ವಿಶೇಷವಾಗಿ ನೋಡೋದು ಏನಂದರೆ ಸುಲ್ತಾನ್ನರೂ ಆಗಿನ ಕಾಲದಲ್ಲಿ ಮೂರು ತಿಂಗ್ಳ್ಗಟ್ಟಲೆ ಅಥ್ವಾ ಆರಾರು ತಿಂಗ್ಳ್ಗಟ್ಲೆ ನಮ್ಮ ಒಂದು ಹಂಪಿಯಲ್ಲಿ ಇರ್ತಕ್ಕಂತಹ ಹಣವನ್ನು ಅಥ್ವಾ ಬಂಗಾರವನ್ನ ಆರಾರು ತಿಂಗಳ್ಗಟ್ಟ ಆರಾರು ತಿಂಗ್ಳ್ಕಾಲ ಆನೆಯ ಮೇಲೆ ಸವಾರಿ ಮಾಡಿರ್ತಕ್ಕಂಥದ್ದು ತಮ್ಮಲ್ಲಿ ತಮ್ಮ ರಾಜ್ಯಕ್ಕೆ ಸಾಮ್ರಾಜ್ಯಕ್ಕೆ ಕೊಂಡೊಯ್ತಕ್ಕಂಥದ್ದು ತುಂಬಾ ಸಮೃದ್ಧಿಯ ಹೊಂದ ಹಂಪಿ ಎಂದು ನಾವು ನೋಡ್ಬೌದು ಆದ್ರೆ ಈಗ ನಾವು ನೋಡೋದಾದರೆ ನಮ್ಮ ಹಂಪಿ ನಮ್ಮ ಹೆಮ್ಮೆ ನಮ್ಮ ಸಾಮ್ರಾಜ್ಯ ಅನ್ನೋದು ನಮಗೆ ತುಂಬಾ ಖುಷಿ ಆಗ್ತಕ್ಕಂಥ ವಿಚಾರವಾಗಿದೆ